ನನ್ನ ಜೀವನದಲ್ಲಿ ನನಗೆ ನೆನಪಿರುವ ಭಾಳಷ್ಟು ದಿನಾಂಕಗಳಿವೆ ಅವುಗಳಲ್ಲಿ ಕೆಲವು ನಾನು ಯಾವಾಗಲೂ ನೆನ್ಪಿಸ್ಕೊಳ್ತೇನೆ ಮೊದಲ್ನೇದಾಗಿ ಸೆಪ್ಟೆಂಬರ್ ಎಂಟನೇ ತಾರೀಖು ನನ್ನ ಜನ್ಮದಿನ ಇದು ಸಮಯದ ಅಂಗೀಕಾರವನ್ನು ಸೂಚಿಸ್ತದೆ ಮತ್ತು ನನ್ನ ಅಸ್ತಿತ್ವದ ಜ್ಞಾಪಕವಾಗಿ ಕಾರ್ಯನಿರ್ವಹಿಸ್ತದೆ ಇದು ನನ್ನ ಬೆಳವಣಿಗೆ ಮತ್ತು ಸಾಧನೆಗಳನ್ನು ನನಗೆ ಪ್ರತಿಬಿಂಬಿಸಕ್ಕೆ ಒಂದು ಅವಕಾಶವಾಗಿದೆ ಮತ್ತು ಎರಡನೇದಾಗಿ ನನ್ನ ಪದವಿ ದಿನಾಂಕಗಳು ಅದು ಈ ಈ ಸರ್ತಿ ನಾನು ಎಮ್ ಎಸ್ಸಿ ಮುಗಿಸಿದಂಥ ದಿನಾಂಕ ಆಗಸ್ಟ್ ಇಪ್ಪತ್ತ ಎರಡನೇ ತಾರೀಖಿನಂದು ಇದು ನನ್ನ ವರ್ಷಗಳ ಕಠಿಣ ಪರಿಶ್ರಮ ಮತ್ತು ಶಿಕ್ಷಣದ ಪರಾಕಾಷ್ಠೆಯನ್ನು ಸೂಚಿಸ್ತದೆ ಇದು ನನ್ನ ಜೀವನದಲ್ಲಿ ಒಂದು ಹಂತದಿಂದ ಇನ್ನೊಂದು ಹಂತಕ್ಕೆ ಪರಿವರ್ತನೆಯನ್ನು ಜ್ಞಾಪಿಸ್ತದೆ ಮತ್ತು ನನ್ನ ಸ್ನೇಹಿತರು ಕಾಲೇಜನ್ನು ಬಿಟ್ಟು ಹೋಗೋದು ನಂಗೆ ಖಂಡಿತವಾಗಿಯೂ ತುಂಬ ದುಃಖಕರವಾಗಿತ್ತು ಇದು ಜೀವನವನ್ನು ಬದಲಾಯಿಸುವ ಕ್ಷಣವಾಗಿದೆ ಮತ್ತು ಹೊಸ ಸಾಹಸ ಸಾಹಸಗಳನ್ನು ಕೈಗೊಳ್ಳಲು ನಾವು ತೆಗೆದುಕೊಳ್ಳಬೇಕಾದ ಧೈರ್ಯ ಬಗ್ಗೆ ನನಗೆ ನೆನಪಿಸ್ತದೆ ಮುಂದಿನ ದಿನಾಂಕ ನಾನು ಯಾವಾಗಲೂ ನೆನಪಿಸ್ಕೊಳ್ತೇನೆ ಅದು ನನ್ನ ಮೊದಲ್ನೇ ಕೆಲಸದ ಮೊದಲನೆ ಮೊದಲನೆಯ ದಿನ ಅದು ಡಿಸೆಂಬರ್ ಐದನೇ ತಾರೀಖು ಇಪ್ ಎರಡು ಸಾವಿರದ ಇಪ್ಪತ್ತೆರಡರಂದು ನಾನು ಭಾಳ ಉತ್ಸಾಹ ಮತ್ತು ಆತಂಕದಿಂದಲೇ ತುಂಬಿತ್ತು ನನ್ನ ಮನಸ್ಸು ದಿನ ನಾನು ಆ ದಿನ ನಾನು ಅನ್ಕೊಂಡಿದ್ದಕ್ಕಿಂತ ಬಹಳ ಉತ್ತಮವಾಗಿ ಮತ್ತು ಹೆಚ್ಚು ಆರಾಮ ಆರಾಮದಾಯಕವಾಗಿ ಹೋಯಿತು ಮತ್ತು ನಾನು ನಿಜವಾಗಿಯೂ ಒಳ್ಳೆಯ ದಿನವನ್ನು ಆ ದಿನ ಹೊಂದಿದೆ ಕೆಲಸದ ಅನ್ನು ಬಹಳ ಸುಲಭವಾಗಿತ್ತು ಮತ್ತು ಎಲ್ಲರೂ ನನ್ನ ನನ್ನ ಜೊತೆ ಭಾಳ ಚೆನ್ನಾಗಿ ಮಾತಾಡಿಸಿದ್ರು ಅದೊಂದು ಭಾಳ ಒಳ್ಳೆಯ ದಿನವಾಗಿತ್ತು ನನಗೆ ಮತ್ತು ಮುಂದಿನ ದಿನಾಂಕ ಯಾವ್ದು ಅಂದರೆ ಮಾರ್ಚ್ ಹದಿನೈದನೇ ತಾರೀಖು ಎರಡು ಸಾವಿರದ ಹದಿನೈದು ಅದು ನನ್ನ ಶಾಲೆಯ ಕೊನೆಯ ದಿನ ನನ್ನ ನನ್ನ ಹೃದಯದಲ್ಲಿ ಅವತ್ತು ಭಾಳ ದುಃಖ ಮತ್ತು ಸ್ನೇಹಿತರು ಎಲ್ಲರನ್ನೂ ಬಿಟ್ಟು ಹೋಗ್ಬೇಕಲ್ವ ಅಂತ ಒಂದು ಭಾಳ ದುಃಖ ಇತ್ತು ಹಾಗೂ ನಾವು ಆ ದಿನ ಒಬ್ರನ್ನೊಬ್ರು ಅಪ್ಪಿಕೊಂಡು ಬಹಳ ಹೊತ್ತು ಅತ್ತು ಅತ್ತಿದ್ವಿ ಅದು ನಾನು ಯಾವಾಗಲೂ ನೆನಪಿಸ್ಕೊಳ್ತೇನೆ ಮತ್ತು ಕೊನೆಯ ದಿನಾಂಕ ಯಾವುದು ಅಂದರೆ ಭಾಳ ಇತ್ತೀಚೆಗೆ ನಾನು ಮತ್ತು ನನ್ನ ಫ್ಯಾಮಿಲಿ ಕುಟುಂಬಸ್ಥರೆಲ್ಲರೂ ಅಕ್ಟೋಬರ್ ಒಂಬತ್ತನೇ ತಾರೀಖು ಇಪ್ ಎರಡು ಸಾವಿರದ ಇಪ್ಪತ್ತೆರಡು ಅವತ್ತು ಒಂದು ಪ್ರವಾಸಕ್ಕೆ ಹೋಗಿದ್ವಿ ಇದು ಭಾಳ ಸಾಹಸ ಕರವಾದ ಒಂದು ಪ್ರವಾಸ ಭಾಳ ಉತ್ಸಾಹ ಮತ್ತು ಸಾಂಸ್ಕೃತಿಕ ಅನುಭವವನ್ನು ಮತ್ತು ವೈಯಕ್ತಿಕ ಬೆಳವಣಿಗೆಯನ್ನು ಮೆಲುಕು ಹಾಕುವ ಮಾರ್ಗವಾಗಿದೆ ಮತ್ತು ನಾವೆಲ್ಲರೂ ಗೋವಾಗೆ ಹೋಗಿ ಭಾಳ ಒಂದು ಸಂತೋಷದ ಕಾಲ ಕಳೆ ಕಳೆದ್ವಿ ಆ ಪ್ರವಾಸದ ಬಗ್ಗೆ ಎಲ್ಲವೂ ಭಾಳ ಅದ್ಭುತ ಮತ್ತು ಸ್ಮರಣೀಯವಾಗಿತ್ತು ಆದ್ದರಿಂದ ಅಂತಿಮವಾಗಿ ಈ ಈ ಮೇಲಿನ ಎಲ್ಲ ದಿನಾಂಕಗಳು ನನ್ನ ಜೀವನ್ದಲ್ಲಿ ಒಂದು ವಿಶೇಷ ಕ್ಷಣವನ್ನು ಗುರುತಿಸ್ತವೆ ಮತ್ತು ನಾನು ಯಾವಾಗಲೂ ಶಾಶ್ವತವಾಗಿಯೂ ಈ ದಿನಾಂಕಗಳನ್ನು ನೆನ್ಪಲ್ಲಿ ಇಟ್ಕೋತೀನಿ